ನಾವು ತೋಟವನ್ನು ಬೆಳೆಸಿದ್ದೇವೆ ಅಂಗಳದಲ್ಲಿ ಅಂಗಳ ಬಿಟ್ಟು ಸ್ವಲ್ಪ ಎದುರಿನ ಜಾಗದಲ್ಲಿ ಹೂವಿನ ಗಿಡಗಳನ್ನು ಹಾಕಿದ್ದೇವೆ ಟೆರೆಸ್ ಗಾರ್ಡನ್ಗೆ ಅಂದರೆ ನಮ್ಮದು ಮಾಡು ಸ್ಲೋಪ್ ಟೈಪ್ ಆದ್ದರಿಂದ ಅಲ್ಲಿ ಮಾಡಲಿಕ್ಕಾಗ್ಲಿಲ್ಲ ಹಿಂದುಗಡೆ ಅಡಿಕೆ ತೋಟ ಇದೆ ತೆಂಗಿನ ಮರಗಳಿವೆ ಹಾಗೆಯೇ ಎದುರಿಗೆ ಒಂದು ನಾಲ್ಕು ಮಲ್ಲಿಗೆ ಗಿಡ ಜಾಜಿ ಗಿಡ ಹಾಗೆಯೇ ದಹು ದೇವರಿಗೆ ಬೇಕಾದಂತಹ ದಾಸವಾಳ ಗಿಡ ಇದನ್ನೆಲ್ಲ ಹಾಕಿದ್ದೇವೆ ಇದಕ್ಕೆ ನಾವು ಬೆಳಗ್ಗೆ ದಿನಾಲೂ ನೀರನ್ನು ಹಾಕ್ತೇವೆ ಹಾಗೆಯೇ ವರ್ಷಕ್ಕೆ ಎರಡು ಸಲ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕ್ತೇವೆ ಹಾಗೆಯೇ ಹಿಂದುಗಡೆ ಅಡಿಕೆಯ ತೋಟ ಇದೆ ಒಂದೂ ಮೂವತ್ತು ಅಡಿಕೆ ಮರಗಳಿವೆ ಹಾಗೆಯೇ ನಾಲ್ಕು ತೆಂಗಿನ ಮರ ಇದೆ ಆಮೇಲೆ ಅಲ್ಲಿಯೇ ಸ್ವಲ್ಪ ಈಚೆ ತರಕಾರಿಗಳನ್ನು ಕೂಡ ಮಾಡುತ್ತೇವೆ ತರಕಾರಿ ಗಿಡಗಳನ್ನು ಮಾಡಲಿಕ್ಕೆ ಈ ಸಿಮೆಂಟಿನ ಗೋಣಿಯಲ್ಲಿ ಗೋಣಿ ಚೀಲ ತಂದು ಅದಕ್ಕೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಅದರಲ್ಲಿ ಮಳೆಗಾಲದಲ್ಲಿ ಬೆಂಡೆಕಾಯಿಯ ಬೀಜವನ್ನು ಹಾಕ್ತೇವೆ ಆಮೇಲೆ ಆ ಬೆಂಡೆಕಾಯಿ ಕೆಲವುದರಲ್ಲಿ ಆಗ್ತದೆ ಕೆಲವು ಆಗುವುದಿಲ್ಲ ಅಂದರೆ ಫಸ್ಟ್ಗೆ ಕೆಲವು ಈ ಇರುವೆ ಅದು ಇದು ಬಂದು ಬೀಜಗಳನ್ನು ತಿಂತವೆ ಆದ್ದರಿಂದ ಆಗೋದಿಲ್ಲ ಈ ಸಲ ಸ್ವಲ್ಪ ಬೆಂಡೆಕಾಯಿ ನಮಗೆ ಆಗಿತ್ತು ಒಂದು ಹತ್ತು ಗಿಡಗಳನ್ನು ಹಾಕಿದ್ದೆವು ಹಾಗೆಯೇ ಒಂದು ಅಲ್ಲಿ ಅಡಿಕೆ ತೋಟದಲ್ಲಿ ಸ್ವಲ್ಪ ಈಚೆ ಜಾಗದಲ್ಲಿ ಹೆಚ್ಚು ಜಾಗ ಇಲ್ಲ ನಮಗೆ ಇಪ್ಪತ್ತೊಂದು ಸೆನ್ಸ್ ಮಾತ್ರ ಇದೆ ಆದ್ದರಿಂದ ಅದರಲ್ಲಿಯೇ ಮನೆ ಇರುವುದು ಬೋರ್ವೆಲ್ ಇದೆ ಹಾಗೆ ಹೆಚ್ಚು ಜಾಗ ಇಲ್ಲ ಆ ಇಪ್ಪತ್ತೈದು ಗಿಡ ಅಡಿಕೆ ತೋಟಗಳಿಗೆ ಕೂಡ ನಾವು ವರ್ಷದಲ್ಲಿ ಒಂದು ಸಲ ಅದನ್ನು ಅಗೆಸಿ ಅದರ ಬುಡವನ್ನು ಬಿಡಿಸಿ ಅದಕ್ಕೆ ಗೊಬ್ಬರಗಳನ್ನು ಹಾಕ್ತೇವೆ ಹಾಗೆಯೇ ನಾವು ಹೂವು ಕೂಡ ಹಾಕ್ತೇವೆ ಆಮೇಲೆ ಕೋಳಿ ಗೊಬ್ಬರ ಸಿಕ್ತದೆ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತೇವೆ ಆದ್ದರಿಂದ ನಮಗೆ ಒಳ್ಳೆಯ ಇಳುವರಿ ಬರ್ತದೆ ಹಾಗೆಯೇ ತೆಂಗಿನ ಮರದಲ್ಲಿ ಕೂಡ ಮೂರು ತೆಂಗಿನ ಮರ ಇದೆ ಅದರಲ್ಲಿ ನಮಗೆ ಸಾಕಾಗುವಷ್ಟು ಮನೆಗೆ ಬೇಕಾದಷ್ಟು ತೆಂಗಿನ ಕಾಯಿ ಸಿಗ್ತದೆ ಅಡುಗೆಗೆ ಸಿಗ್ತದೆ ಹಾಗೆಯೇ ಎಣ್ಣೆ ಕೂಡ ನಾವು ವರ್ಷಕ್ಕೆ ಬೇಕಾದಂತಹ ಎಣ್ಣೆಯನ್ನು ಕೂಡ ತೆಂಗಿನೆಣ್ಣೆ ಅ ಅದೇ ತೆಂಗಿನ ಮರದ ಇಳುವರಿಯನ್ನು ಪಡೆದುಕೊಂಡು ನಾವು ಉಪಯೋಗಿಸ್ತೇವೆ ಹಾಗೆಯೇ ದೇವರಿಗೆ ಬೇಕಾದಂತಹ ಹೂಗಳು ದಾಸವಾಳ ಗಿಡ ನೆಟ್ಟಿದ್ದೇವೆ ಅದರಿಂದ ದೇವರಿಗೆ ಇಡುವಂತಹ ಹೂಗಳು ಕೂಡ ಸಿಗ್ತವೆ ಹಾಗೆಯೇ ಸ್ವಲ್ಪ ಜಾಜಿ ಗಿ ಒಂದು ಜಾಜಿ ಗಿಡ ಇದೆ ಆಮೇಲೆ ಒಂದು ನಾಲ್ಕು ಮಲ್ಲಿಗೆ ಗಿಡ ಇದೆ ಅದನ್ನು ಅದರ ಹೂವನ್ನು ಸಾಯಂಕಾಲ ಕೊಯ್ದು ಕಟ್ಟಿ ಬೆಳಗ್ಗೆ ದೇವರಿಗೆ ಹಾಕ್ತೇವೆ ಈಗ ಆ ಬೆಂಡೆಕಾಯಿ ಗಿಡ ಈಗ ಹೋಗಿದೆ ಈಗ ಅಂದರೆ ಮ ಬಿಸಿಲು ಹೆಚ್ಚಾದ ಕಾರಣ ಈಗ ಇನ್ನು ನೆಕ್ಸ್ಟ ಅದೇ ಆ ಗೋಣಿಚೀಲದಲ್ಲಿ ಅದನ್ನು ಪುನಃ ಕವಚಿ ಹಾಕಿ ಅದರಲ್ಲಿ ನಾವು ಈಗ ಇನ್ನೂ ಬದನೆ ಗಿಡಗಳು ಸಿಕ್ತವೆ ಅದನ್ನು ತಂದು ನೆಡ್ತೇವೆ ಒಂದು ನಾಲ್ಕು ಗಿಡ ನಮಗೆಷ್ಟು ಬೇಕು ಮನೆಗೆ ಅಷ್ಟನ್ನು ಮಾತ್ರ ಆದ್ದರಿಂದ ಆ ಬದನೆ ಗಿಡಗಳಲ್ಲಿ ಕೂಡ ನಮಗೆ ಬೇಕಾದಷ್ಟು ಪದಾರ್ಥಕ್ಕೆ ಸಿಗುವಂತಹ ಬದನೆ ಬದನೆ ಸಿಗ್ತದೆ ಆಮೇಲೆ ಬಸಳೆ ಗಿಡ ಒಂದು ದೊಂಪ ಬಸಳೆಯನ್ನು ಕೂಡ ಮಾಡಿದ್ದೇವೆ ಅದರಲ್ಲಿ ನಮಗೆ ವಾರಕ್ಕೆ ಒಂದು ಸಲ ಪದಾರ್ಥಕ್ಕೆ ಬಸಳೆ ಸಿಗ್ತದೆ ಹಾಗೆಯೇ ನಮಗೆ ಬೇಕಾದಂತಹ ತರಕಾರಿಗಳನ್ನು ನಾವೇ ಬೆಳೆಸ್ತೇವೆ ಮನೆಯಲ್ಲಿ ಆಮೇಲೆ ಟೊಮ್ಯಾಟೊ ಇಂಥದ್ದನ್ನೆಲ್ಲ ಕಾಯಿ ಮೆಣಸು ಇದೆಲ್ಲ ನಾವು ಮಾರ್ಕೆಟಿಂದ ತರ್ತೇವೆ ಅದಕ್ಕೆ ಬೇಕಾದಂತಹ ನೀರು ನಮ್ಮ ಬೋರ್ವೆಲಲ್ಲಿ ಇದೆ ಆಮೇಲೆ ಅಡಿಕೆ ತೋಟಕ್ಕೆ ನಾವು ನಮ್ಮ ಯೂಸ್ ಮಾಡಿದ ನೀರನ್ನು ಅಂದರೆ ಬಾತ್ರೂಮು ಪಾತ್ರೆ ತೊಳೆದಂತಹ ಕಿಚನಲ್ಲಿದ್ದಂತಹ ನೀರನ್ನು ಎಲ್ಲ ಒಂದು ಟ್ಯಾಂಕಿನಲ್ಲಿ ಶೇಖರಣೆ ಮಾಡಿ ಅದಕ್ಕೆ ಪಂಪ್ ಮೂಲಕ ನಾವು ಬೇಸಿಗೆ ಕಾಲದಲ್ಲಿ ಅಂದರೆ ಎಪ್ರಿಲ್ ಮೇ ಅಲ್ಲಿ ಎರಡು ತಿಂಗಳು ಆ ನೀರನ್ನು ಗಿಡಗಳಿಗೆ ಬಿಟ್ಟು ಆ ನೀರನ್ನು ಕೂಡ ನಾವು ವೇಸ್ಟ್ ಮಾಡದೇ ಯೂಸ್ ಮಾಡ್ತೇವೆ ಅಂದರೆ ನಮಗೆ ಬೋರ್ವೆಲಲ್ಲಿ ಮತ್ತೆ ನೀರು ಸ್ವಲ್ಪ ಕಡಿಮೆ ಆಗ್ತದೆ ಆದ್ದರಿಂದ ನಾವು ಅಡಿಕೆ ತೋಟ ತೆಂಗಿನ ತೋಟಕ್ಕೆ ಆ ವೇಸ್ಟ್ ನೀರನ್ನೇ ಬಿಟ್ಟು ಆ ಗಿಡಗಳನ್ನು ಬೆಳೆಸ್ತೇವೆ ಅಂದರೆ ನಮಗೆ ಇಲ್ಲದಿದ್ದರೆ ಅದೆಲ್ಲ ಒಣಗಿ ಹೋಗ್ತವೆ ಹೋದ ಸಲ ಹೋದ ವರ್ಷ ಮಳೆ ಇಲ್ಲದೆ ತುಂಬ ಜನ್ರ ತೋಟಗಳು ಕೂಡ ಹಾಳಾಗಿ ಹೋಗಿವೆ ಆದ್ದರಿಂದ ನಮ್ಮಲ್ಲಿ ಅಡಿಕೆ ತೋಟ ತೆಂಗಿನ ಮರಗಳು ಕೂಡ ಒಳ್ಳೆದಾಗಿ ಬೆಳೆಯಿತೆ ಬೆಳೆಯುತ್ತವೆ ಆಮೇಲೆ ಮನೆ ಎದುರಿಗೆ ತುಳಸಿ ಗಿಡಗಳನ್ನು ಹಾಕಿದ್ದೇವೆ ಒಂದು ಕಹಿಬೇವಿನ ಗಿಡವನ್ನೂ ನೆಟ್ಟಿದ್ದೇವೆ ಯಾಕೆ ಹೇಳಿದರೆ ನಮ್ಮ ಉಸಿರಾಟಕ್ಕೆ ಬೇಕಾದಂತಹ ಗಾಳಿ ಉತ್ತಮವಾಗಿ ನಮಗೆ ಸಿಗಬೇಕು ಅನ್ನುವಂತಹ ಕಾರಣದಿಂದ ನಾವು ತುಳಸಿ ಗಿಡಗಳನ್ನು ಕೂಡ ಎದುರಿನಲ್ಲಿ ಹಾಕಿದ್ದೇವೆ